ಹಾಂ ಹೇಳಿ ಸರ್ ಏನು ಬೇಕಾಗಿತ್ತು ಸರ್ ಹಾಂ ಸರ್ ಹಾಂ

ಹಾಂ ಸರ್ ಅದು ಸಾವಿರಾರು ವೆರೈಟಿ ಇದಾವೆ ಸರ್ ಎಲ್ಲ ತೋರ್ಸ್ತೇವೆ ಸರ್ ನಿಮಗೆ ಹಾ ಸರ್ ಇಲ್ಲಿ ಬುಕ್ನಾಗ ಇದೆ ಸರ್ ನಿಮಗೆ ತೋರಿಸ್ತೀನಿ ನೋಡ್ಬೋದು ಸರ್ ನೀವು ಹಾಂ ಅರುವತ್ತು ಅರುವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಅವು ಗ್ರಾಮ್ ಮೇಲ್ ಗ್ರಾಮ್ ಮೇಲ್ ಹೋಗ್ತದೆ ಸರ್ ಇದೆಲ್ಲ

ಅದು ತೊಲ ಲೆಕ್ಕನೇ ಇರ್ತದೆ ಸರ್ ಅದು ಮಿನಿಮಮ್ ತೊಲ

ಇದೆ ಸರ್ ನಮ್ಮಲ್ಲಿ ಎಲ್ಲ ಪ್ಯೂವರ್ ಗೋಲ್ಡ್ ಇರ್ತದೆ ಸರ್

ಸರ್ ನೀವು ನೀವು ಹೇಗ್ ಹೇಳ್ತೀರ ಹಾಗ್ ಡಿಜೈನ್ ಮಾಡ್ಕೊಡ್ತೀವಿ ಸರ್ ನಮ್ಗೆ ಏನೂ ತೊಂದರೆಯಿಲ್ಲ ಸರ್ ಅಪ್ಡೇಟೂ ಅದ್ರಾಗೆ ತೋರ್ಸ್ತೀವಿ ಸರ ನಿಮ್ಗೆ ಟೋಟಲ್ದಾಗ ನೋಡಬೌದ್ ಸರ್ ಯಾ ಯಾವಾಗ ಬೇಕು ಸರ್ ಹಾಂ ಯೇ ಸಿಕ್ತದೆ ಸರ್ ಯಾವ ಪ್ಯಾಟರ್ನು ಸರ್

ಏನು ಏನು ಸರ್ ನೀವು ಯಾವತ್ತಾರೂ ಬರ್ಬೋದು ಸರ್

ಆಯ್ತು ಸರ್ ತೊಂದರೆ ಆಗ್ಬಾರ್ದು